ಹದಿನಾರು ಮೂರು ಎರಡು ಸಾವಿರದ ಎರಡು ಇಪ್ಪತ್ತೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿಮೂರು ಏಳು ಎರಡು ಸಾವಿರದ ಏಳು ಒಂದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಒಂದು